ಸುಮಾರು ವರ್ಷಗಳಿಂದ ನಮ್ಮ ಅಜ್ಜಮುತ್ತಜ್ಜರ ಕಾಲದಲ್ಲಿ ಕೃಷಿಯ ಪದ್ಧತಿ ತುಂಬ ಚೆನ್ನಾಗಿತ್ತು ನಾನು ನೋಡೋದಾದ್ರೆ ಆಗಿನ ಕಾಲದಲ್ಲಿ ಆರು ತಿಂಗಳಿಗೊಮ್ಮೆ ಅಥವ ಜೋಳ ಮೆಕ್ಕೆಜೋಳ ಬೆಳಿತ ಇದ್ರು ಆಗಿನ ಕಾಲದಲ್ಲಿ ನಾವು ಸಗಣಿಗೊಬ್ಬರ ಸಗಣಿಗೊಬ್ರನು ಎತ್ತು ದನಕರುಗಳಿಂದ ಸಗಣಿಗೊಬ್ರ ಹೊಲ್ದಿಕ್ಕು ಹೊಲದಲ್ಲಿ ಹಾಕ್ತಾಯಿದ್ವಿ ಸೊ ಅದ್ರಿಂದ ಏನಾಗ್ತಿತ್ತು ಫಲವತ್ತತೆ ಹೆಚ್ಚಾಗಿ ಬರ್ತಾಯಿತ್ತು ಅದರಲ್ಲಿ ತಿನ್ನುವಂಥ ಫುಡ್ ಆಹಾರದಿಂದ ಪೌಷ್ಟಿಕ ಆಹಾರ ಪೌಷ್ಟಿಕತೆ ಅದು ಅನಾರೋಗ್ಯ ಆಗದಂತೆ ಒಳ್ಳೆಯ ಆರೋಗ್ಯವಾಗಿದ್ರು ಎಲ್ಲರು ಸೊ ಇವಾಗ ಈಗಿನ ಕಾಲದಲ್ಲಿ ನೋಡೋದಾದರೆ ತುಂಬ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಆರು ತಿಂಗಳು ಬರುವಂತಹ ಫಸಲನ್ನು ನಾಲ್ಕು ತಿಂಗಳಿಗೆ ತಗೋ ಬೇಕು ಹೆಚ್ಚು ಇಳುವರಿ ಬೇಕು ಹೆಚ್ಚು ಹೆಚ್ಚು ಹಣವನ್ನು ಗಳಿಸೋದಕ್ಕಾಗಿ ಹಣ ಸಂಪಾದನೆ ಮಾಡೋದಕ್ಕಾಗಿ ಅವರು ಏನ್ಮಾಡ್ತಿದ್ದಾರೆ ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಭೂಮಿಯ ಫಲವತತ್ತೆಯನ್ನು ಕಳೆದು ಕೊಳ್ತಾಯಿದ್ದಾರೆ ಭೂಮಿಯು ಫಲವತ್ತತೆಯನ್ನು ಕಳೆದು ಕೊಳ್ತಾಯಿದೆ ನೋಡೋದಾದ್ರೆ ಈಗ ರಾಸಾಯನಿಕ ಗೊಬ್ಬರದಿಂದ ಬೆಳೆಗಳು ತುಂಬ ಬೇಗನೆ ಬರ್ತದ ಹೈಬ್ರೀಡ್ಗಳು ಬಂದು ಬೀಜಗಳು ಮೊದಲೆಗೆಲ್ಲ ಏನಿಲ್ಲ ಏ ಅದು ಮೊದ್ಲೆ ಸಹ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಹೈಬ್ರೀಡ್ ಅನ್ನೋದೇ ಗೊತ್ತಿದ್ದಿಲ್ಲ ಅವರು ಏನು ಬೆಳಿತ ಇದ್ರು ಅದೇ ಬೀಜಗಳ್ನ ಮತ್ತು ಹಾಕಿ ಮತ್ತು ಪುನಃ ಬೆಳಿಲೇ ಬೇಕಾಗ್ತಾಯಿತ್ತು ಅವಾಗ ಏನಾಗ್ತಿತ್ತು ಟೈಮ್ ತಗೊಳ್ತಾಯಿತ್ತು ಸಮಯ ತುಂಬ ಸಮಯ ತಗೊಳೋದ್ರಿಂದ ಅವಾಗ ತುಂಬ ಸಮಯ ತಗೊಳ್ತಾಯಿತ್ತು ಅದ್ರಿಂದ ಏನಾಗ್ತದೆ ಈಗಿನ ಕಾಲದಲ್ಲಿ ಅವುಗಳನ್ನು ಹೆಚ್ಚು ಬೆಳೆಯನ್ನು ಪಡೆಯೋದಕ್ಕಾಗಿ ಒಂದು ಹಣವನ್ನು ಜಾಸ್ತಿಗಳಿಸೋದಕ್ಕಾಗಿ ಏನು ಮಾಡ್ತಾಯಿದ್ದಾರೆ ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತಾಯಿದಾರೆ ಎಲ್ಲರು ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಯೂಸ್ ಮಾ ಬಳಕೆ ಮಾಡೋದ್ರಿಂದ ಏನಾಗ್ತದೆ ಆಹಾರದಲ್ಲಿ ಅಷ್ಟೊಂದು ಪೌಷ್ಟಿಕತೆ ಇರೋದಿಲ್ಲ ಅವುಗಳನ್ನು ತಿನ್ನು ತಿನ್ನುವವರು ಸಹ ನಾವು ಏನಾಗ್ತೀವಿ ಅನಾರೋಗ್ಯದಿಂದ ಸಮ್ ರೀಸನ್ಸ್ ಅತಿ ಹೆಚ್ಚಾಗಿ ಕೆಮಿಕಲ್ ಬಳಕೆ ಮಾಡೋದ್ರಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾಯಿರೋದು ಸಹ ನೋಡ್ತಾ ಇದ್ದಿವಿ ಈ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಸೊ ಅದ್ಕೇನು ಮಾಡಬೇಕು ಅತಿ ಹೆಚ್ಚಾಗಿ ಈಗೀಗ ಎರೆಹುಳುಗಳನ್ನು ಎರೆಹುಳನ ಹೊಲದಲ್ಲಿ ಮಾಡೋ ಮಾಡ್ಕೋಬೇಕು ಈಗ ಈಗ ಫಸ್ಟು ಮೊದಲೆಲ್ಲ ಮಳೆ ಚೆನ್ನಾಗ್ ಆಗ್ತಾಯಿತ್ತು ಕಾಡು ಇರುವುದರಿಂದ ಮಳೆ ಚೆನ್ನಾಗ್ ಆಗ್ತಾಯಿತ್ತು ಕೃಷಿಗೆ ಬೇಕಾದ ಸಮಯದಲ್ಲೆಲ್ಲ ಮಳೆ ಬರ್ತಾಯಿತ್ತು ಹಾಗಾಗಿ ಏನು ಪ್ರಾಬ್ಲಮ್ ಏನು ತೊಂದರೆ ಇರ್ತಾದಿಲ್ಲ ಈಗ ನೋಡಬೇಕಾದ್ರೆ ತುಂಬ ಪ್ರಾಬ್ಲಮ್ಗಳು ಬರ್ತಾಯಿದೆ ಹೆಚ್ಚಾಗಿ ಮಳೆ ಗ ಕಾಡನ್ನ ಕಡಿಯೋದ್ರಿಂದ ಮಳೆ ಕಡಿಮೆ ಬಂದು ಕಡಿಮೆ ಬಂದುದರಿಂದ ಏನಾಗ್ತದೆ ಮಳೆ ಟೈಮ್ ಸು ಟೈಮ್ ಬೀಳೋದಿಲ್ಲ ರೈತರು ಏನಾಗ್ತಿದ್ದಾರೆ ಅವರಿವ್ರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರಗಳ ತಗೊಂಡಿರ್ತಾರಲ್ಲ ಸಾಲ ಬಡ್ಡಿ ಜಾಸ್ತಿಯಾಗಿ ಏನಾಗ್ತಿದೆ ಅವುಗಳನ್ನು ಕಟ್ಟಿ ತೀರಿಸೋಕಾಗೇನೆ ತುಂಬ ರೈತರು ಸಹ ಆತ್ಮಹತ್ಯೆ ಮಾಡಿಕೊಳ್ತ ಇದ್ದಾರೆ ಇದ್ಕೆ ಪರಿಣಿ ಇದ್ಕೆ ಸರ್ಕಾರ ಏನು ಕ್ರಮ ತಗೋಬೋದು ಗಂಗಾ ಕಾಲೋನಿ ಅಂತಹಾಕ್ಸಿ ರೈತರಿಗೆ ಪ್ರತಿಯೊಂದು ರೈತರಿಗೆ ತನ್ನದೇ ಒಂದು ಪಟ್ಟ ಭೂಮಿಯಲ್ಲಿ ಒಂದು ಗಂಗಾ ಕಾಲೋನಿ ಮಾಡಿಸ್ಕೊಟ್ಟು ಅವರಿಗೆ ಕರೆಂಟ್ ವ್ಯವಸ್ಥೆ ಬೋರಿನ ವ್ಯವಸ್ಥೆ ಎಲ್ಲ ಮಾಡಿಕೊಡಬೇಕು ಗಂಗಾ ಕಾಲೋನಿ ಬಂದಿದೆ ಬಟ್ ಅದು ಪ್ರತಿಯೊಬ್ಬರಿಗೆ ಸಲ್ತಾಯಿಲ್ಲ ಪ್ರತಿಯೊಬ್ಬರಿಗೆ ರೀಚ್ ಆಗ್ತಾಯಿಲ್ಲ ಮಾಡಿಕೊಡುವಂಥ ವ್ಯಕ್ತಿಗಳು ಏನ್ಮಾಡ್ತಾಯಿದ್ದಾರೆ ದುಡ್ಡಿನ ಆಸೆಗಾಗಿ ಬೇರೆಯೊಬ್ಬರಿಗೆ ಕೊಡ್ತಾಯಿದ್ದಾರೆ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಕೊಟ್ಬಿಟ್ಟು ಆಲ್ರೆಡಿ ಆ ವ್ಯಕ್ತಿ ಬಳಿ ಬೋರ್ವೆಲ್ ಇರುತ್ತೆ ಎಲ್ಲಇರುತ್ತೆ ಸೌಕರ್ಯ ಎಲ್ಲಇರುತ್ತೆ ಸೊ ಆ ವ್ಯಕ್ತಿಗಳಿಗೆ ಪುನಃ ಕೊಟ್ಟು ಕೆಲವೊಬ್ಬ ರೈತಗೆ ರೈತರಿಗೆ ಏನ್ಮಾಡ್ತಿದಾರೆ ಒಂದ್ತರ ವಂಚನೆ ವಂಚನೆ ಮಾಡೋ ವಂಚನೆ ಮಾಡ್ತಾಯಿರೋ ಥರ ಕಾಣಿಸ್ತಾಯಿದೆ ಸೊ ಹಾಗಾಗಿ ಏನ್ಮಾಡಬೇಕು ಅದು ಗಂಗಾ ಕಾಲೋನಿ ಪ್ರತಿಯೊಬ್ಬರಿಗೆ ಸರ್ಕಾರ ಕೊಟ್ಟಾದ್ಮೇಲೆ ಗಂಗಾ ಕಾಲೋನಿ ಮುಟ್ಟುತ್ತ ಇಲ್ಲಾಂತೇಳಿ ಮೂ ಅದನ್ನು ಪರಿಶೀಲನೆ ಮಾಡಬೇಕು ಕೊಡೋದಷ್ಟೇ ಅಲ್ಲ ಅದರ ಅದಾದ್ಮೇಲೆ ಅದರ ಆದಂತಹ ಗ್ರಾಮ ಪಂಚಾಯಿತಿ ಒಳಗಡೆ ಯಾರಾದ್ರುಒಬ್ರನ್ನ ನೇಮಕ ಮಾಡಿಟ್ಟಿರ್ತಾರಲ್ಲ ಸೊ ಅವ್ರುಗೆ ಆಯ್ತು ಅವರು ಏನು ಮಾಡಬೇಕು ಅವರು ರೀಚಾಗಿದ್ದ ಇಲ್ಲಾಂತ ಹೇಳಿ ಪ್ರತಿಯೊಂದು ಇನ್ನು ಫಲಿಸ್ ಪರಿಶೀಲನೆ ಮಾಡೋದ್ರಿಂದ ಏನಾಗ್ತದೆ ಎಲ್ಲ ರೈತರಿಗೆ ಅದು ಮುಟ್ಟುತ್ತ ಮುಟ್ಟುವಂಥದಾಗಿರ್ತದೆ ಆವಾಗೇನಾಗ್ತದೆ ಅವಾಗ ಅದ್ರಿಂದ ರೈತರಿಗೆ ಎಲ್ಲ ಸೌಲಭ್ಯಗಳು ದೊರೆತಿದೆ ಅದ್ರಿಂದಾಗಿ ರೈತ್ರಿಗೆ ಏನೋ ಒಂದು ಎಜುಕೇ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅಥವಾ ಒಂದು ಗ್ರಾಮ ಪಂಚಾಯ್ತಿಗಳಿಂದ ಏನು ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಬರ್ತಾ ಇದಾವೆ ಅಲ್ವ ಸ್ವಲ್ಪ ರಾಸಾಯನಿಕ ಬಗ್ಗೆ ಕಡಿಮೆ ಮಾಡಿ ಸಗಣಿಗೊಬ್ಬರ ತಯಾರುಗೊಳ್ಸೋ ಮಾಡೋದ್ರಿಂದ ಹೆಚ್ಚು ಇಳು ಇಳುವರಿ ತೆಗೆದ್ಕೋಬಹುದು ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳೋಕ್ಕೆ ಹೆಚ್ಚಾಗಿ ಸ್ವಲ್ಪ ಅವರಿಗೆ ಶಿಕ್ಷಣ ಅಂದರೆ ತಪ್ಪು ಶಿಕ್ಷಣ ಕೊಟ್ಟರೆ ಇನ್ನು ಚೆನ್ನಾಗಿರತ್ತೆ ರೈತರಿಗೆ ಯಾವ ಸಮಯದಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದು ತಿಳಿಸಿಕೊಡ್ಬೇಕು ಯಾಕಂದರೆ ಹಳ್ಳಿ ಜನಗಳಿರ್ತಾರೆ ಅವರಿಗೆ ಗೊತ್ತಾಗೋಲ್ಲ ಅವರಿಗೆ ಕೃಷಿ ಬಗ್ಗೆ ಏನು ಹಾಕ್ಬೇಕು ತೆಗಿಬೇಕು ಬೆಳಿಬೇಕು ಬೆಳೆ ಬೀಜ ಹಾಕೋದು ಫಸ್ಲು ತೆಗೆಯೋದು ಅಷ್ಟು ಬಿಟ್ಟರೆ ಅವರಿಗೆ ಬೇರೇನು ಅಷ್ಟಟು ನಾಲೆಡ್ಜ್ ಇರೋಲ್ಲ ಅದು ಯಾವ ಯಾವ ಸಮಯಕ್ಕೆ ಏನು ಪ್ರಾಬ್ಲಮ್ ಏನು ಇರುತ್ತೆ ಅದ್ರದು ಇಳುವರಿಗೆ ಬೇಕಾದಂತಹ ಯಾವ ಯಾವ ಟೈಮಲ್ಲಿ ಏನೇನು ಬೇಕು ಸಿಂಪಡಿಸಬೇಕು ಅದರ ಬಗ್ಗೆ ನಾಲೇಡ್ಜ್ ತಿಳಿಸೋಕೆ ಸರ್ಕಾರ ಕಡೆಯಿಂದ ಅನುಮತಿ ಕೊಟ್ಟರೆ ಇನ್ನು ಚೆನ್ನಾಗಿರುತ್ತೆ ಹೆಚ್ಚಾಗಿ ರೈತರು ಸಹ ಫಸಲುಗಳನ್ನು ತೆಗಿಬಹುದು ಬೆಳೆಗಳನ್ನು ಮಾಡ್ಕೋಬಹುದು ಸೊ ಅದರಿಂದ ಈಗ ಹಳೆ ಕಾಲದಲ್ಲಿ ಯಾವ್ತರ ಇತ್ತು ಅಟ್ಲಿ ಅಲ್ಲಿವರೆಗು ಹೋಗಕಾಗಲ್ಲ ಅಂತಂದರೆ ಅತಿ ಅಟ್ಲಿಸ್ಟ್ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಳ್ಳೋಕ್ಕೆ ಏನಾದ್ರೂ ಒಂದು ಹೆಲ್ಪಾದ್ರು ಸರ್ಕಾರ ಕಡೆಯಿಂದ ಎಷ್ಟಾಗುತ್ತೇ ಅಷ್ಟು ಮಾಡಬೇಕು ಸೊ ಈಗ ಬೋರ್ವೆಲಲ್ಲಿ ಮಳೆ ಬಿಸಿಲು ಬೇಸಿಗೆಕಾಲ ತುಂಬ ಹೆಚ್ಚಾಗಿ ಬೋರ್ವೆಲ್ ಸಹ ಬತ್ತೋಗ್ತಾಯಿದಾವೆ ಸೊ ಅದಕ್ಕೇನು ಮಾಡಬೇಕು ಕೃ ಮಳೆ ಟೈಮ್ ಕೃಷಿ ಹೊಂಡಗಳಂತೆ ಕೃಷಿ ಹೊಂಡ ತೆಗೆಯೋಕ್ಕೆ ಸರ್ಕಾರ ಕಡೆಯಿಂದ ಕೆಲವೊಂದು ಬೇಕಾದಂತಹ ಸಹ ಸೌಲಭ್ಯಗಳನ್ನು ಸಹ ಒದಗಿಸಿ ಕೊಡಬೇಕು ಅದೇ ರೀತಿಯಾಗಿ ಸ್ವಲ್ಪ ಕೆಲವೊಂದು ಹಳ್ಳಿ ಕಡೇಲೆಲ್ಲ ಈಗ್ಲೂ ತುಂಬ ಬಡ ರೈತರಿದ್ದಾರೆ ಅವರಿಗೆಲ್ಲ ಕೆಲವೊಂದು ಕಡೆ ಅವರಿಗೆ ರಾಸಾಯನಿಕ ಆಗೀ ಗೊಬ್ಬರಗಳ ಸಹ ತುಂಬ ವಂಚಿತವಾಗಿ ಸಿಗ್ತಾಯಿದಿವಿ ಹೆಚ್ಚಿನ ಬೆಲೆಯಾಗಿ ಸೊ ಅವ್ರಿಗೇನು ಮಾಡಬೇಕು ನಾವು ಗ್ರಾಂಪ ಸರ್ಕಾರ ಕೊಟ್ಟಿರೊಂತಹ ಬೆಲೆ ಬೆಲೆ ಅವರಿಗೆ ಸರಿಯಾಗಿ ಇದು ಸಿಗ್ತದ ಏನು ಹೆಚ್ಚಿಗೆ ಕೊಡುತ್ತ ಇದ್ದಾರ ದಲ್ಲಾಳಿಗಳ ಮುಖಾಂತರ ಏನಾಗ್ತತದು ವಂಚಿತ ವಂಚಿತರಾಗಿರು ವಂಚಿತರಾಗಿರ್ತಾರೆ ಅವರು ಮತ್ತು ನೆಕ್ಸ್ಟ್ ಮುಂದಿನ ಪೀಳಿಗೆ ನಾವು ಮುಂದೆ ಮುಂದಿನ ಜನ್ರೇಷನ್ಗೆ ಏನಾದರು ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಏನಪ್ಪ ಅಂತಂದರೆ ಶಿಕ್ಷಣದ ಬಗ್ಗೆ ಈಗ ಅಗ್ರಿಕಲ್ಚರ್ ಬಗ್ಗೆ ಶಿಕ್ಷಣ ತಿಳಿದುಕೊಂಡು ಯಾವ ಸಮಯಕ್ಕೆ ಏನು ಹಾಕಿದ್ರೆ ಬೆಳೆ ಬರುತ್ತೆ ಈ ಮುಂಗಾರು ಹಿಂಗಾರು ಮಳೆಗಳಲ್ಲಿ ಯಾವ ಮಳೆ ಮಳೆ ಸಾಗು ಮಳೆ ಅನುಕೂಲವಾಗಿ ಯಾವ ಬೆಳೆ ಏನು ಹಾಕ್ಬೇಕು ಯಾವ ಮಾಸದಲ್ಲಿ ಯಾವ ತಿಂಗಳಲ್ಲಿ ಯಾವ ಬೆಳೆಯನ್ನು ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಶಿಕ್ಷಣ ತಿಳ್ಕೊಂಡು ಬೆಳೆದರೆ ರೈತರು ಯಾರು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ ಬೇಕಾದಂತಹ ಸಂದರ್ಭಕ್ಕೆ ಎಲ್ಲ ಬೆಳೆಗಳು ಅವರಿಗೆ ಬಂದರೆ ಸ್ವಲ್ಪ್ ಚೆನ್ನಾಗಿ ಅವರು ಫಸಲುಗಳನ್ನು ತಕ್ಕೊಂತ ತಮಗಿರುವಂತಹ ಎಲ್ಲ ಸಮಸ್ಯೆಗಳೆಲ್ಲ ರೈತರು ಸಹ ಆರಾಮಾಗಿರ್ತಾರೆ ಅವರಿಗೆ ಯಾವುದೇ ರೀತಿಯಾಗಿ ಮುಂದೆ ಮಾರುಕಟ್ಟೆಗೆ ಬೇಕಾ ಬೇಕಾಗಿರುವಂತಹ ಎಲ್ಲ ಬೆಳೆಗೆ ತಕ್ಕಂತೆ ಬೆಲೆ ಅವ್ರ ಬೆಳೆಗಳಿಗೆ ತಕ್ಕಂತೆ ಬೆಲೆಯನ್ನು ಮಾರುಕಟ್ಟೆಯಲ್ಲಿ ಸಿಗುವಂಥದಾಗಿ ಸಿಗಬೇಕು ಅನ್ನುವುದಾಗಿ ಅವರಿಗೆ ಶಿಕ್ಷಣ ಅರಿವು ಇರಬೇಕು ನಮಗೆ ಆ ಕೃಷಿಯ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಇಟ್ಕೋಬೇಕು ಈ ಈಗ ನೋಡ್ತಿದ್ರೆ ಪ್ರತಿಯೊಬ್ಬರು ಏನು ಮಾಡ್ತಾಯಿದ್ದಾರೆ ಏನು ಎಜುಕೇಷನ್ ಜಾಸ್ತಿ ಮಾಡಿಬಿಟ್ಟು ಹೊರಗಡೆ ಕೆಲಸ ಮಾಡಬೇಕು ಕೃಷಿಯಿಂದ ಏನು ಇಲ್ಲ ಲಾಭ ಇಲ್ಲಾಂತ್ಹೇಳಿ ತುಂಬ ಜನ ಅನ್ಕೊಂಬಿಡ್ತಾರೆ ಯಾಕಂದ್ರೆ ಅವ್ರ ತಾತ ಅವ್ರ ಅಪ್ಪಾಜಿ ಅವರ ಅಜ್ಜರು ಎಲ್ಲರು ನೋಡ್ಕೊಂಡ್ ನಾವು ಅಜ್ಜ ಮುತ್ತಜ್ಜರಿಂದ ಮಾಡ್ಕೊತ ಬಂದಿದ್ದಾರೆ ಕೃಷಿಯಲ್ಲಿ ಏನು ಇಲ್ಲ ಇದೆಲ್ಲ ಬಿಟ್ಟು ಸುಮ್ಮನೆ ಪಟ್ಟಣದ ಕಡೆಗೋಗಿ ನಾವೇನಾದ್ರು ಕೆಲಸ ಮಾಡಿ ದುಡ್ಡು ಅಂದರೆ ತಿಂಗಳು ತಿಂಗಳು ಪೇಮೆಂಟ್ ಬರುತ್ತೆ ತಿಂಗಳು ತಿಂಗಳು ಸಂಬಳ ಬರುತ್ತೆ ನಾವು ಇದರಲ್ಲೇ ಕೆಲಸ ಮಾಡ್ಕೊತಿದ್ರೆ ತಿಂಗಳು ತಿಂಗಳು ಆದ್ಮೇಲೆ ದುಡ್ಡು ಬಂದ್ಬಿಡುತ್ತೇ ಸೊ ಅದಕ್ಕಾಗಿ ಎಲ್ಲರೂ ಓ ಹಳ್ಳಿಗಳನ್ನ ಬಿಟ್ಟು ಪಟ್ಟಣದ ಕಡೆ ಹೋಗಿ ಅಲ್ಲಿಲ್ಲಿ ಕೆಲಸ ಮಾಡಿ ಫ್ಯಾಕ್ಟರಿಗಳಲ್ಲಿ ಬಟ್ಟೆ ಶಾಪ್ಗಳಲ್ಲಿ ಕೆಲಸ ಮಾಡಿ ತಿಂಗಳು ತಿಂಗಳು ಸಂಬಳ ತಗೋತಿದ್ದಾರೆ ಇದೆ ರೀತಿ ಮುಂದೆ ಎಲ್ಲ ಕಡೆ ಪ್ರತಿಯೊಬ್ಬರು ಹಿಂಗೆ ಮಾಡ್ಕೊತೋದ್ರೆ ಮುಂದೊಂದು ದಿನ ರೈತ ಅನ್ನೋರೆ ಇರೋದಿಲ್ಲ ರೈತರು ಬೆಳೆ ಬೆಳೆಯುವರು ಯಾರು ಊಟ ಮಾಡೋಕೆ ತಿನ್ನೋಕೆ ಅನ್ನ ಅಕ್ಕಿ ಬೆಳೆಯೋರಿಲ್ಲ ಬೆಳೆಯೋರಿಲ್ಲ ಅಂತಂದರೆ ಊಟ ಸಿಗೋಲ್ಲ ಜೋಳ ರಾಗಿಗೆಲ್ಲ ಸಿಟಿಗಳಲ್ಲಿ ರಾಗಿ ಸಿ ನೋಡೊದವರು ಜೋಳ ಇರೋಲ್ಲ ಜೊಳಂದರೆ ಕೆಲವರಿಗೆ ಗೊತ್ತೇ ಇಲ್ಲ ಸೊ ಹಂಗಾಗಿ ಏನು ಮಾಡಬೇಕು ಶಿಕ್ಷಣದಲ್ಲಿ ನಾವು ಓದುವಾಗ ಸಹ ರೈತರ ಬಗ್ಗೆ ಸಹ ಒಂದು ಪರ್ಟಿಕ್ಯುಲರ್ ಒಂದು ಲೆಸೆನ್ ಇರಬೇಕು ಪಾಠಯಿರಬೇಕು ಅವ್ರಿಗು ಸ್ಟೂಡೆಂಟ್ಸ್ಗಳಿಗೆಲ್ಲ ಒಂದು ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಬೇಕು ಮುಂದೆ ತರಗತಿಗಳಲ್ಲು ಸಹ ಹೈಯರ್ ತರಗತಿಗಳಲ್ಲು ಸಹ ಫಾರ್ಮರ್ಸ್ ಬಗ್ಗೆ ರೈತರ ಬಗ್ಗೆ ಕೃಷಿಯ ಬಗ್ಗೆ ಬೆಳೆಗಳ ಬಗ್ಗೆ ಒಂದು ಸಬ್ಜೆಕ್ಟ್ ಇದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಯಾಕಂತಂದ್ರೆ ಈಗ ಕೃಷಿ ಬಗ್ಗೆ ನಾಲೆಡ್ಜ್ ಇಲ್ಲಾಂತ ಅಂತಂತಂದ್ರೆ ಕೃಷಿ ಬಗ್ಗೆ ಇತ್ತೀಚಿಗೆ ಕಾಲೇಜ್ಗಳಲ್ಲಿ ಹೇಳೇ ಕೊಡೋಲ್ಲ ಯಾಕೆ ಅವ್ರು ಹೇಳ್ ಕೊಟ್ಟಿಲ್ಲಂತಂದರೆ ನಮ್ಮ ಮಕ್ಳಿಗೆ ಹೇಗ್ ಗೊತ್ತಾಗಬೇಕು ಕೃಷಿ ಮಾಡಬೇಕು ಕೃಷಿ ಮಾಡಿದ್ರೆನೇ ಊಟ ಇರೋದು ಅಂತ್ಹೇಳಿ ಈಗಂತು ಓಕೆ ನಡೀತಾಯಿದೆ ಯಾರೋ ಬೆಳೀತ ಇದ್ದಾರೆ ರಕ್ತ ಸ್ವಲ್ಪ ಒನ್ ಸಮ್ ಪರ್ಸೆಂಟ್ ಬೆಳಿತ ಇದ್ದಾರೆ ಅಂತ ಎಲ್ರಿಗೂ ಆಸೆ ಮುಂದೊಂದು ದಿನ ಹಿಂಗೆ ಎಲ್ಲ ಮಕ್ಕಳು ವಲಸೆ ಹೋಗಿ ಊರುಬಿಟ್ಟು ತಮ್ಮ ಊರಗಳನ್ನು ಬಿಟ್ಟು ಬೇರೆ ಕಡೆಯೆಲ್ಲ ಮಾಡೋಕ್ಕೋದ್ರೆ ಮುಂದೊಂದು ದಿನ ಅವರಿಗೆ ಊಟ ಸಿಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಹಂಗಾಗ್ಬಾಡ್ದು ಅಂತಂತಂದರೆ ಅವರಿಗೆ ಕೃಷಿಯ ಬಗ್ಗೆ ಶಿಕ್ಷಣವನ್ನು ತಿಳಿಸಿಕೊಡಬೇಕು ಇಷ್ಟು ಸಲಹೆಯನ್ನು ಕೊಡುವ ನಿಮ್ಮಲ್ಲಿ ತಿಳ್ಕೊಬಹುದು ಅರಿವು ಮೂಡಿಸಬೇಕು ಪ್ರತಿಯೊಬ್ಬರಿಗೆ ಕೃಷಿಯ ಬಗ್ಗೆ ಅರಿವನ್ನು ಮೂಡಿಸುವ ಕ್ರಮ ಮೂಡಿಸಬೇಕು